ನಾನೊಂದು ಪ್ರಾಡಕ್ಟನ್ನು ಆಡ್ರ್ ಮಾಡಿದ್ದೆ ಮೊಟ್ಟ ಮೊದಲನೇದಾಗಿ ಈ ಒಂದು ಆನ್ಲೈನ್ನಲ್ಲಿ ಪ್ರೊಡಕ್ಟನ್ನು ಆಡ್ರ್ ಮಾಡಿದಾಗ ನನಗೆ ಮೊದಲ್ನೇದಾಗಿ ಈ ಒಂದು ಆನ್ಲೈನ್ನಲ್ಲಿ ಪ್ರಾಡಕ್ಟನ್ನು ಆಡ್ರ್ ಮಾಡಿದರೆ ಸರಿಯಾಗಿ ಬರುತ್ತಾ ಮೊಬೈಲ್ ಕ್ಯಾಮ್ರಾದಲ್ಲಿ ಒಂಥರ ಕಾಣತ್ತೆ ನೇರವಾಗಿ ನೋಡಿದಾಗ ಒಂಥರ ಕಾಣತ್ತೆ ಪ್ರಾಡಕ್ಟು ಅನ್ನೋ ಒಂದು ಅನುಮಾನ ಇತ್ತು ಅನುಮಾನದಲ್ಲೇ ಮೊದಲನೇ ಪ್ರಾಡಕ್ಟನ್ನು ನೋಡೋಣ ಹೇಗಿದ್ರೂ ವಾಪಸ್ಸು ತಗೋತಾರೆ ಬೇಕಿದ್ರೆ ತಗೋಬೋದು ಬೇಡ ಅಂದರೆ ವಾಪಸ್ಸು ಮಾಡ್ಬೋದು ಅನ್ನೋ ಒಂದು ಒನ್ ಬಲವಾದ ನಂಬಿಕೆಯ ಮೇಲೆ ಪ್ರಾಡಕ್ಟ್ ಮೊದಲ್ನೇದನ್ನು ಆಡ್ರ್ ಮಾಡಿದ್ದು ಇಷ್ಟ ಆಯಿತು ಅದೇ ರೀತಿ ಇನ್ನೊಂದು ಪ್ರಾಡಕ್ಟ್ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಎರಡ್ನೇದಾಗಿ ಇನ್ನೊಂದು ಪ್ರಾಡಕ್ಟನ್ನು ಆಯ್ಕೆ ಮಾಡಿ ಅದಕ್ಕೆ ನಾನು ಫೋನ್ ಪೇ ಮುಖಾಂತರ ಹಣವನ್ನು ಕೂಡ ಆನ್ಲೈನ್ನಲ್ಲಿ ಹಣವನ್ನು ಕೂಡ ನಾನು ಭರ್ತಿ ಮಾಡಿರುತ್ತೇನೆ ಆದರೆ ಈ ಮೊದಲನೇ ಪ್ರೊಡಕ್ಟ್ ಬಂದಾಗ ಎಷ್ಟು ಖುಷಿಯಿತ್ತೋ ಎರಡನೇ ಪ್ರೊಡಕ್ಟ್ ಕೂಡ ಅಷ್ಟೇ ಖುಷಿಯಿಂದ ನಾನು ಸಂಭ್ರಮಿಸ್ತೀನಿ ಅಂತ ಅನ್ಕೊಂಡು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ್ದೆ ಆದರೆ ಆನ್ಲೈನ್ನಲ್ಲಿ ಆಡ್ರ್ ಮಾಡಿದ ಎರಡನೇ ಪ್ರಾಡಕ್ಟು ನನಗಷ್ಟು ಖುಷಿ ತಂದ್ಕೊಡ್ಲಿಲ್ಲ ಕಾರಣ ಏನಪ್ಪ ಅಂದರೆ ಈ ಎರಡನೇ ಪ್ರಾಡಕ್ಟು ನಾನು ಮೊದಲನೇ ಪ್ರಾಡಕ್ಟ್ ತಗೊಂಡಾಗಿದ್ದ ಸಂಭ್ರಮ ಎರಡನೇ ಪ್ರಾಡಕ್ಟ್ ನನಗೆ ಖುಷಿ ಕೊಡಲಿಲ್ಲ ಕಾರಣ ಏನಪ್ಪ ಅಂತ ಅಂದರೆ ಅದು ನನಗೆ ನಾನು ಅಂದ್ಕೊಂಡಿದ್ದ ಕಲರೇ ಬೇರೆ ಇಲ್ಲಿ ಬಂದಿರುವಂಥ ಒಂದು ಬಣ್ಣನೇ ಬೇರೆ ಹಾಗಾಗಿ ನನಗೆ ಈ ಎರಡನೇ ಪ್ರಾಡಕ್ಟು ಅಷ್ಟಾಗಿ ಇಷ್ಟ ಆಗ್ಲಿಲ್ಲ ಹಾಗಾಗಿ ನಾನು ಬಣ್ಣ ನಾವು ಆಡ್ರ್ ಮಾಡಿದ್ದೇ ಬೇರೆ ಬಂದಿದ್ದೇ ಬೇರೆ ಮತ್ತು ಹಾಗೂ ಈ ಒಂದು ಅಳತೇಲೂ ಕೂಡ ಸೈಜಲ್ಲೂ ಕೂಡ ನನಗಿಂತ ಒಂದು ಸ್ವಲ್ಪ ದೊಡ್ಡ ಸೈಜೇ ಬಂದಿದೆ ಬಟ್ಟೆ ನಾನು ಆಡ್ರ್ ಮಾಡಿದ್ದ ಸೈಜೇ ಬೇರೆ ಬಂದಿರೋ ಸೈಜೇ ಬೇರೆ ಹಾಗಾಗಿ ನಾನಿದನ್ನು ಸ್ ಹಾಗಾಗಿ ನನಗೆ ಅಷ್ಟಾಗಿ ಈ ಒಂದು ಆನ್ಲೈನ್ ಪ್ರಾಡಕ್ಟು ನನಗಷ್ಟು ಇಷ್ಟ ಆಗಲಿಲ್ಲ ಸೆಕೆಂಡ್ ಪ್ರಾಡಕ್ಟ್ ಇದನ್ನು ವಾಪಸ್ಸು ಕಳಿಸ್ತಾಯಿದ್ದೇನೆ ಹಾಗಾಗಿ